ನಾವು ಏನನ್ನು ತಲುಪಿಸಲು ನಿರೀಕ್ಷಿಸುತ್ತೇವೆ ಮತ್ತು ಯಾವಾಗ ಎಂಬುದನ್ನು ಸ್ಪಷ್ಟಪಡಿಸುತ್ತೇವೆ ಇದರ ಅರ್ಥ ನಾವು ನಮ್ಮ ಕೆಲಸವನ್ನು ಗೊಂದಲವಿಲ್ಲದೆ ನಿಯಂತ್ರಿಸಬಹುದು ಗಡುವನ್ನು ಪೂರೈಸಲು ವಿಫಲವಾದ ಗಂಭೀರ ಪರಿಣಾಮಗಳು ಸಹ ಉಂಟಾಗಬಹುದು ವೈಯಕ್ತಿಕ ಮಟ್ಟದಲ್ಲಿ ಇದು ನಿಮ್ಮ ಖ್ಯಾತಿಯನ್ನು ಹಾನಿಗೊಳಿಸುತ್ತದೆ ಮತ್ತು ನಮ್ಮ ವೃತ್ತಿ ಜೀವನದ ಭವಿಷ್ಯವನ್ನು ಹಾನಿಗೊಳಿಸುತ್ತದೆ ಇವಾಗ ನಾನು ನಾನು ಕಾಲೇಜ್ ಸ್ಟೂಡೆಂಟ್ ಆಗಿ ಇವಾಗ ನನಗೆ ಸ್ವಲ್ಪ ಲೆಕ್ಚರರ್ಸ್ಗಳು ಅಸೈನ್ಮೆಂಟ್ಸು ಇಲ್ಲ ಪಿ ಪಿ ಟಿ ಪ್ರೆಸೆಂಟೇಷನ್ಸು ಹೇಳ್ತಾರೆ ನಾ ಅವರು ಇವಾಗ ಒಂದು ಡೇಟ್ ಕೊಟ್ಟಿರ್ತಾರೆ ಒಂದು ಡೆಡ್ಲೈನ್ ಡೇಟ್ ಕೊಟ್ಟಿರ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ತರ್ಟಿಗೆ ನೀವು ಎಲ್ಲ ಅಸೈನ್ಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿರ್ತಾರೆ ಅಂದರೆ ನಾವು ಅದನ್ನು ಆ ಡೇಟನ್ನು ಮೀರೋಗಬಾರದು ಅಷ್ಟರಲ್ಲಿ ಮಾಡಬೇಕು ಅನ್ನೋದು ಡೆಡ್ಲೈನು ಮತ್ತು ಎಕ್ಸಾಮ್ಸು ಅಷ್ಟೇ ಎಕ್ಸಾಮ್ಸನ್ನು ಚೆನ್ನಾಗಿ ಓದಿ ಬರಿಬೇಕು ಎಕ್ಸಾಮಿಗೆ ಇವಾಗ ಒಂದು ಟು ಮಂತ್ಸ್ ಇದ್ದಂಗೆ ಹೊ ಓದಿದ್ರೆ ಬೆಟರ್ರು ನಾವು ಅದು ಬಿಟ್ಟು ಎಕ್ಸಾಮ್ ಹಿಂದಿನ್ ದಿನ ಓದ್ತೀವಲ್ಲಾ ಅದು ಅದಕ್ಕೆ ಅದಕ್ಕೆ ನಮಗೆ ಕರೆಕ್ಟಾಗಿ ವೇಳಾಪಟ್ಟಿ ಮತ್ತು ಟೈಮ್ ಇರಬೇಕು ಮತ್ತು ಒಂದು ಗೋಲ್ ಇಟ್ಕೊತೀವಿ ಇವಾಗ ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಬೇಕು ಅಂದರೆ ಅಲ್ಲಿನ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ಬೇಕು ಮನೆಯಲ್ಲೂ ನಿಭಾಯಿಸ್ಬೇಕು ಅದಕ್ಕೆ ಆದಂಥ ಒಂದು ವೇಳಾಪಟ್ಟಿಯ ನಾವು ತಯಾರಿಸ್ಕೊಬೇಕು ಮತ್ತು ವೇಳಾಪಟ್ಟಿಗಿಂತ ನಾವು ಟೈಮ್ ಮ್ಯಾನೇಜ್ ಮಾಡೋದನ್ನು ಕಲಿತ್ಕೊಂಬಿಡ್ಬೇಕು ಇದು ನನ್ನ ಗೋಲಿನ ಬಗ್ಗೆ ಇಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ